ಫಸ್ಟ್ ಪ್ರಾಡಕ್ಟ್ ಹ್ಯಾಂಡ್ ಬ್ಯಾಗ ಹ್ಯಾಂಡ್ ಬ್ಯಾಗ್ ತುಂಬ ಚೆನ್ನಾಗಿದೆ ನಾವು ಊರಿಗೆ ಹೋಗಬೇಕಾದ್ರೆ ಹ್ಯಾಂಡ್ ಬ್ಯಾಗ್ ತೊಗೊಂಡು ಹೋಗಬಹುದು ಏನಾದ್ರೂ ವಸ್ತು ಎಲ್ಲ ಅದರಲ್ಲಿ ಇಟ್ಕೊಂಡು ತೊಗೊಂಡು ಹೋಗ್ಬಹುದು ಕ್ಯಾರಿ ಮಾಡೋಕ್ಕೆ ತುಂಬನೇ ಚೆನ್ನಾಗಿದೆ ಗುಡ್ ಪ್ರಾಡಕ್ಟು ನನಗೆ ತುಂಬನೇ ಇಷ್ಟವಾಯಿತು ಈ ಪ್ರಾಡಕ್ಟು ಧನ್ಯವಾದಗಳು